ಎಮ್ ಎ ಗಾಡಿ ಟೂರ್ಸ್ ಆ್ಯಂಡ್ ಟ್ರಾವೆಲಿಸ್

ಓಕೆ ಓಕೆ ಸರ್ ಹೌದು ಹಾಂ ಓಕೆ ಸರ್ ಓಕೆ ಹಾಂ

ಓಕೆ ಓಕೆ ಓಕೆ ಸರ್ ಆಗುತ್ತೆ ಎಕ್ಸ್ಟ್ರಾ ಅಮೌಂಟ್ ಚಾರ್ಜ್ ಆಗತ್ತೆ ಸರ್ ಯಾಕೆಂದ್ರೆ ಅದು ಇನ್ನೊಂದು ಬುಕ್ಕುನ್ನು ಬುಕ್ ಆಗಿರೋದನ್ನ ಮತ್ತೆ ಚೇಂಜ್ ಮಾಡ್ಬೇಕಲ್ಲ ಸರ್ ಅದಕ್ಕೋಸ್ಕರ ಓಕೆ ಓಕೆ ಸರ್ ನಿಲ್ಸಣ ಸರ್ ಓಕೆ ಓಕೆ ಓಕೆ ಸರ್ ಓಕೆ ಓಕೆ ಇದು ಎಲ್ಲದು ಎಲ್ಲದು ಫೆಸಿಲಿಟಿಸ್ ಎಲ್ಲ ಇದೆ ಸರ್ ಎಲ್ಲ ಮಾಡಿಕೊಡ್ತಿವಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಓ ಇದೆ ಸರ್ ಇದೆ ಇದೆ ಇದೆ ಇದೆ ಅಲ್ಲಲ್ಲೆ ನೀವು ಅಲ್ಲಲ್ಲಿ ಎಲ್ಲೆಲ್ಲಿ ಬಲ್ಕಿದೆ ಅಲ್ಲಿ ಎಲ್ಲ ಕಡೆನು ಇಟ್ಟಿದ್ದೀವಿ ಸೆಟ್ ಮೇಲೆ ಕೆಳಗೆ ಎಲ್ಲ ಕಡೆ ಇರತ್ತೆ ಸರ್ ಎಲ್ಲದು ಇದೆ ಸರ್ ಎಲ್ಲಿ ಬೇಕಾರು ಹಾಕೊಬೋದು ಸರ್ ಸರ್ ನಿಮಗೆ ಎಷ್ಟು ಕಿಲೋಮೀಟ್ರಿಗೆ ಈಗ ಹೇಳ್ತೀರ ಸರ್ ನಾವು ಅಷ್ಟೆಲ್ಲ ಕೊಡ್ತಿವಿ ಸರ್ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ ಯಾಕಂದ್ರೆ ನಿಮಗೋಸ್ಕರ ನಾವು ಇರೋದಲ್ವಾ ಸರ್

ಹೌದು ಹಾಂ ಹಾಂ ಸರ್ ಓಕೆ ಹೌದ್ ಸರ್ ಚೆನ್ನೈ ಹೋಗದ್ರ್ ಒಳಗೆ ನೀವು ಹಾಂ ಓಕೆ ಸರ್ ಚೆನ್ನೈ ಹೋಗದ್ರ್ ಒಳಗೆ ನಿಮ್ಗೆ ಎಷ್ಟು ಎಲ್ಲಿ ನಿಲ್ಲಿಸ್ಬೇಕಾಗತ್ತೆ ಅಲ್ಲೆಲ್ಲ ನಿಲ್ಸ್ಕೋತ ಬರ್ತಿವಿ ಸರ್ ಅದೆ ಸ್ವಲ್ಪ ಆಲ್ಮೋಸ್ಟ್ ಮೇನ್ ಸಿಟಿಯಲ್ಲೆ ನಿಲ್ಲಿಸೋದು ಯಾಕೆಂದ್ರೆ ಆ ಕಡೆ ಈ ಕಡೆ ಎಲ್ಲ ಕಾಡಲ್ಲಿ ನಿಲ್ಸೋಕು ಆಗಲ್ಲ ಅದಕ್ಕೋಸ್ಕರ ಅಷ್ಟೆ ಹಾಂ ಓಕೆ ಸರ್ ಓಕೆ ಅವ್ರು ನಮ್ಮ ಡ್ರೈವರ್ ವರುಣ್ ಅಂತ ಇದ್ದಾರೆ ಅವರತ್ರ ಮಾತಾಡಿ ನೋಡಿ ಓಕೆ ಸರ್ ಓಕೆ ಹಾಂ